ಹಾಂ ಹಲೋ ಹೇಗಿದ್ದೀರಿ ಆಂ ಹಾಂ ನಾವೂ ಸಹ ಚೆನ್ನಾಗಿದ್ದೇವೆ ನಮಗೆ ನಮ್ಮ ದೊಡ್ಡಮ್ಮನ ಮಗನಿಗೊಂದು ಮದುವೆ ಇದೇ ಬರುವ ತಿಂಗಳಲ್ಲಿ ಅದಕ್ಕೆ ಅಲ್ಲಿ ಎಲ್ಲಿ ಆದರೂ ಒಂದು ಹಾಲ್ ಇದೆಯಾ ಹೌದು ಯಾವುದಾದ್ರು ಹಾಲ್ ನಿಮಗೆ ಗೊತ್ತಿದ್ದದ್ದು ಇದೆಯಾ ಅಲ್ಲಿ ಅಂದರೆ ನಮಗೆ ಸ್ವಲ್ಪ ಸ್ವಲ್ಪ ಕಮ್ಮಿ ರೇಟಲ್ಲಿ ಆಗಬೇಕು ತುಂಬ ಜಾಸ್ತಿಯೆಲ್ಲ ಬೇಡ ಸಾಧಾರಣ ಒಂದು ಮಧ್ಯಮ ಇದ್ರಲ್ಲಿ ಹಣದಲ್ಲಿ ಎ ಸಿ ಎ ಸಿ ಎಲ್ಲ ಬೇಡ ನಾರ್ಮಲ್ ಇದ್ದದ್ದು ಮತ್ತು ಹೌದು ಮತ್ತು ಅಲ್ಲಿ ಅವರದ್ದು ಏನಾದರು ಊಟದ ವ್ಯವಸ್ಥೆ ಸಹ ಬೇಕು ಮತ್ತು ಅದರದ್ದು ಡೆಕೋರೇಷನ್ನೆಲ್ಲ ಅವರೇ ಮಾಡಿ ಮಾಡಬೇಕು ಅದು ಎಲ್ಲ ಅದು ಎಲ್ಲ ಇದ್ದ ಹಾಲ್ ಇದೆಯಾ ಅಲ್ಲಿ ಆಂ ಹೇಳಿ ಅಂತ ಸರು

ಹೌದಾ ಅದು ನ ಇದು ಮಾರ್ಗಕ್ಕೆ ರಸ್ತೆಗೆ ಹತ್ತಿರದಲ್ಲಿ ಇದೆಯಾ ಬಸ್ ಇಳಿಯುವಾಗ ಹತ್ತಿರದಲ್ಲಿ ಯಾವ್ದು ಇದೆ

ಆಂ ಹಾಂ ಹಾಂ ಅಲ್ಲ ಅದ್ರಲ್ಲಿ ಒಂದು ಸಲಕ್ಕೆ ಎಷ್ಟು ಜನ ಕೂತ್ಕೊಳ್ಳೋದು ಐನೂರು ಜನ ಕೂತ್ಕೊಳ್ಳೋಷ್ಟು ದೊಡ್ದ ಹಾಲ್ ಇದೆಯಾ ಆಂ ನೀವು ನೋಡಿದ್ದೀರಾ ಅದನ್ನು ನೀವು ಹೋಗಿದ್ದೀರಾ ಅಲ್ಲಿ ಯಾವುದಕ್ಕಾದ್ರು ಪ ಇದಕ್ಕೆ ಹೌದಾ ಎಲ್ಲ ವ್ಯವಸ್ಥೆಯೆಲ್ಲ ಸರಿಯಿದೆಯಾ ಅಲ್ಲಿ ನೀರು ನೀರು ಇದೆಯಾ ಊಂ ಹ್ಞೂ ಆಂ ಹಾಂ ಹಾಂ ಹಾಂ ಮತ್ತು ಊಟದ ವ್ಯವಸ್ಥೆಯೆಲ್ಲ ಅವರೇ ಮಾಡ್ತಾರಾ ಆಂ ಮ ಆಂ ಮತ್ತು ಗಾಡಿ ನಿಲ್ಲಿಸಲಿಕ್ಕೆ ಜಾಗ ಉಂಟಾ ಅದು ಮೊದಲಿಗೆ ಬೇಕಿತ್ತು ಬಂದ ಗಾಡಿಗಳಿಗೆ ಹತ್ತಿರವಿದೆಯಾ ಅದು ಹತ್ತಿರವಿದೆಯಾ ಅದಕ್ಕೆ ಆಂ ಹಾಂ ಪೊಲೀಸ್ ಸ್ಟೇಷನ್ ಹೇಳಿದ್ದು ಅದು ಒಳಗೆ ಹೋಗಬೇಕಾ ಆಂ ಹಾಂ ಅಲ್ಲ ನಮಗೀಗ ಬಸ್ ಇಳಿದ ಕೂಡಲೇ ಹತ್ತಿರದಲ್ಲಿ ಯಾವ್ದೂ ಇಲ್ಲವಾ ರೋ ರಸ್ತೆ ಹತ್ತಿರ ಹೌದಾ ಆಂ ಹಾಂ ಹೌದಾ ಹೌದಾ ಅಲ್ಲಿ ಅದೆಲ್ಲ ಹಣದ್ದು ಹೇಗೆ ಕಮ್ಮಿಯಿದೆಯಾ ಬೇರೆದಕ್ಕೆ ಹೋಲಿಸಿದರೆ ಆಂ ಆಯ್ತು ಆಯಿತು ಅಲ್ಲೆಷ್ಟು ಐನೂರು ಜನರಿಗೆ ಅದು ವ್ಯ ಆಸನ ವ್ಯವಸ್ಥೆ ಇದೆಯಾ ಹಾಂ ಆಯ್ತು ಆಯಿತು ನಿಮಗೆ ಪರಿಚಯ ಇದ್ದವರಿದ್ರೆ ಒಂದು ಮಾ ಎಲ್ಲ ಹಣ ಎಷ್ಟು ಅಂತ ಒಂದು ಕೇಳಿ ನೋಡ್ತೀರಾ ಆಂ ಕೇಳಿ ನೋಡಿ ನನಗೆ ಹೇಳಿ ಆಯಿತಾ ತುಂಬ ಧನ್ಯವಾದಗಳು